ನಾನು ಜಾಸ್ತಿ ಕೇಳೋದು ಮೋಟಿವೇಶ್ನಲ್ ವೀಡಿಯೊಸ್ಸು ಮೋಟಿವೇಶ್ನಲ್ ವೀಡಿಯೋಸು ಬರೀಬೇಕಂತ ಹೆಚ್ಚು ಬಯಸು ಬರೆಯಲು ಬಯಸುತ್ತೇನೆ ಮೋಟಿವೇಶ್ನಲ್ ವೀಡಿಯೊಸು ಒಬ್ಬೊಬ್ಬರ್ದು ಜೀವನದ ಬಗ್ಗೆ ಅವ್ರವ್ರದ್ದು ಕ್ಯಾರೆಕ್ಟರ್ ಹೆಂಗಿದೆ ಅವ್ರವ್ರು ಬಗ್ಗೆ ಎಲ್ಲ ಬರೀಬೇಕು ಅಂತ ನನಗೆ ತುಂಬ ಆಸೆ ಅದರಲ್ಲಿ ಎಲ್ಲ ಗೊತ್ತಾಗುತ್ತೆ ಅವರೇ ಯಾವ ಥರ ಫೇಲ್ಯೂರಿಂದ ಯಾವ ಥರ ಸಕ್ಸಸ್ ಆಗಿದ್ದಾರೆ ಯಾವ ಥರ ಸಾಧ್ನೆ ಮಾಡಿದ್ದಾರಂತ ಗೊತ್ತಾಗುತ್ತೆ ಮತ್ತೆ ಅವರಿಂದ ಬೇರೆಯವ್ರು ಕೂಡ ಇನ್ಸ್ಪಿರೇಷನ್ ಆಗ್ತಾರೆ ಮೋಟಿವ್ ಆಗ್ತಾರೆ ಅಂತ ನಾನು ಅವ್ರ ಇನ್ಸ್ಪಿರೇಷನ್ ಶ್ಟೋರೀಸ್ ಮೋಸ್ಟ್ ಮೋಟಿವೇಶ್ನಲ್ ಶ್ಟೋರೀಸ್ ಈ ಥರ ಎಲ್ಲ ಬರಿಬೇಕು ಅಂತ ಬಯಸುತ್ತೇನೆ ಸಮಾಜಕ್ಕೆ ನಾನು ಏನ್ ಹೇಳ ಬಯಸುತ್ತೇನೆ ಅಂದರೆ ಎಲ್ಲರೂ ಮೋಟಿವೇಶ್ನಲ್ ಸ್ಟೋರೀಸಿಂದ ಲೈಫನ್ನ ಚೇಂಜ್ ಮಾಡ್ಕೋಬೌದು ಅಂತ ಹೇಳ್ತೇನೆ ಇವಾಗ ಒಬ್ಬ ಮನುಷ್ಯಗೆ ಮೈಂಡ್ ಇರೋದು ಒಂದೊಂ ಒಂದು ಸತಿ ಇರೋದು ಒಂದು ಸತಿ ಇರಲ್ಲ ಅವರು ಯಾವಾಗಲೂ ಒಂದೇ ಥರ ಇರಬೇಕು ಅಂದರೆ ಮೋಟಿವೇಶ್ನಲ್ ಶ್ಟೋರೀಸ್ ಕೇಳಿದ್ರೆ ಅವರಲ್ಲಿ ಲೈಫನ್ನ ಚೆನ್ನಾಗಿ ಲೀಡ್ ಮಾಡ್ಕೋಬೌದು ಅದಕ್ಕೆ ನಾನು ಮೋಟಿವೇಶ್ನಲ್ ಶ್ಟೋರೀಸ್ ತುಂಬ ಕೇಳ್ತೇನೆ ಮೋಟಿವೇಶ್ನಲ್ ಶ್ಟೋರೀಸ್ ಬರೀಬೇಕಂದ್ರೂ ನಂಗೆ ತುಂಬ ಇಷ್ಟ ಅದು ಶ್ಟೋರೀಸ್ ಬರಿಬೇಕಂದರೆ ಮೋಟಿವೇಶ್ನಲ್ ಆಗಿ ಏನೇ ಮಾಡಬೇಕು ಅಂದ್ರು ತುಂಬ ಸ್ಪೀಚ್ ಕೊಡಬೇಕಂದ್ರೂ ಇಷ್ಟ ಬರೀಬೇಕಂದ್ರೂ ಇಷ್ಟ ಮತ್ತು ಅದರ ಬಗ್ಗೆ ಸಮಾಜಕ್ಕೆ ಇನ್ಸ್ಪ ಸಮಾಜ ಇನ್ಸ್ಪಯರ್ ಆಗೋ ಥರ ಹೇಳ್ಬೇಕಂದ್ರು ಇಷ್ಟ ಈ ಥರ ಎಲ್ಲ ಇಷ್ಟ ಆಗುತ್ತೆ ಅದಕ್ಕೆ ನಾನು ಅದರ ಬಗ್ಗೆ ಜಾಸ್ತಿ ಅದರ ಮೇಲೇ ಜಾಸ್ತಿ ಫೋಕಸ್ ಮಾಡ್ತೇನೆ ಅದರ ಬಗ್ಗೆ ಸೊಸೈಟಿಗೆಲ್ಲ ಇನ್ಫಾಮೇಶನ್ ಕೊಡ್ಬೇಕು ಅಂದರೆ ನಂಗೆ ತುಂಬ ಇಷ್ಟ ಸಮಾಜಕ್ಕೆಲ್ಲ ಅದರ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಇಷ್ಟ